ಹಲೋ ಸಂತೋಷ್ ಇದು ನಾನು ಆನ್ಲೈನಲ್ಲಿ ಒಂದು ಟಿವಿ ನೋಡಿ ಟಿವಿ ಬುಕ್ ಮಾಡಿದೆ ಟಿವಿ ಏನು ಡೆಲಿವರಿ ಆಯಿತು ಅವ್ರು ಡೆಲಿವರಿ ಬಾಯ್ ಬಂದು ಟಿವಿ ಕೊಟ್ಬಿಟ್ಟೋದ್ರು ಸಂತೋಷ್ ಆದರೆ ಕರೆಕ್ಟಿದ್ದಿದ್ದೆಲ್ಲ ಮುರಿದೋಗ್ಬಿಟ್ಟಿದೆ ಗ್ಲಾಸೆಲ್ಲ ಡ್ಯಾಮೇಜಾಗಿದೆ ಅದೇನು ಮಾಡೋದು ಸಂತೋಷ್ ನನಗೆ ತುಂಬ ಮೋಸ ಹೋದೆ ಅಂದ್ಕೊಳ್ತೀನಿ ಈ ಥರ ನಾವೇ ಏನಿದ್ದರೂ ನಾವೇ ಶಾಪ್ಗೋಗ್ಬೇಕು ಮಾಲ್ಗೋಗಬೇಕು ನಾವೇ ನೋಡಿ ತೊಗೊಂಡ್ಬರ್ಬೇಕು ಅಲ್ವಾ ಈ ಆನ್ಲೈನಲ್ಲಿ ಬುಕ್ ಮಾಡಿ ಈಗ ನಾನು ಅದಕ್ಕೆ ಯಾರು ಜವಾಬ್ದಾರಿ ಏನು ಮಾಡೋದು ತುಂಬ ಬೇಜಾರಾಗ್ತಿದೆ ಸಂತೋಷ್ ಹ್ಞೂ ಏನು ಮಾಡೋಣ ವಾಪಸ್ ಹೇಗೆ ಕೊಡೋದು ನಾವು ವಾಪಸ್ ತೊಗೊಳ್ತಾರಾ ಅಲ್ಲ ನಾನು ನೋಡು ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಗ್ಲಾಸು ಸ್ಕ್ರೀನು ಒಡೆದೋಗ್ಬಿಟ್ಟಿದೆ ಸಂತೋಷ್ ನನಗೆ ತುಂಬ ಬೇಸರ ಆಗ್ತಾಯಿದೆ ನಾನು ಏಕಪ್ಪಾ ಆರ್ಡ್ರ್ ಮಾಡಿದೆ ಅಂತ ಅನ್ನಿಸ್ತಾಯಿದೆ ಹ್ಞೂ ಮೋಸ ಆಯಿತಲ್ಲ ಈ ಥರ ನಾನು ಆನ್ಲೈನಲ್ಲಿ ತೊಗೊಳ್ಳೋದೆ ತಪ್ಪು ಅನ್ನಿಸ್ತಾಯಿದೆ ಇನ್ನೊಂದ್ಸರಿ ತೊಗೊಳ್ಳೋದು ಬೇಡ ಅಲ್ವಾ ಇದು ಇದೆಲ್ಲ ಒಂಥರ ಮೋಸ ಮಾಡೋದು ಅನ್ನಿಸುತ್ತೆ ಕರೆಕ್ಟಾ ಅಲ್ವಾ ಸಂತು ಇನ್ನೊಂದ್ಸರಿ ಈ ಥರ ನಾನು ತೊಗೊಳ್ಳಲ್ಲ ನೀವು ಯಾರು ತೊಗೋಳ್ಳೋಕ್ಕೋಗ್ಬೇಡ್ರಪ್ಪಾ ಮೋಸ ನಾನು ಬೇರೆ ನಂಗೆ ಗೊತ್ತಿರೋ ಸ್ನೇಹಿತರಿಗೆಲ್ಲ ಹೇಳ್ಬಿಡ್ತೀನಿ ಈ ಥರ ಏನು ತೊಗೊಳ್ಬೇಡ್ರಿ ಇದೆಲ್ಲ ಮೋಸ ಅಂಥೇಳಿ ಚೆನ್ನಾಗಿರಲ್ಲ ಅಲ್ವಾ ನನಗೆ ತುಂಬ ಬೇಜಾರಾಗಿದೆ